ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೆರಡು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು